ವೀರೆಶ್ ಅವರಾ ಟೈಲರ್ ವೀರೆಶ್ ಅವರ ನಾ ನಮ್ಗೂಡ್ ಅಂಥೇಳಿ ಎಸ್ ಎಮ್ ಎಸ್ ಸ್ಕೂಲ್ ಇಂಗ್ಲಿಷ್ ಟೀಚರ್ ಮಾತಾಡೋದು ಏನಿಲ್ಲ ಈ ನೆಕ್ಸ್ಟ್ ಇದು ಪ ಜನವರಿ ಇಪ್ಪತ್ತೆಂಟಕ್ಕೆ ನಮ್ಮ ಸ್ಕೂಲಲ್ಲಿ ಎನಿವರ್ಸರಿ ಇತ್ತು ಹ್ಞೂ ಹಾಗಾಗಿ ನಮ್ಮ ಸ್ಕೂಲ್ ಹುಡುಗರ್ಗೆ ಒಂದೂ ಒಂದೇ ಕಲರಲ್ಲೀ ಒಂದು ಮುನ್ನೂರೂ ಟೀ ಶರ್ಟ್ ಹೊಲಿಸ್ಬೇಕಿತ್ತು ನಾವು ವಿತ್ ಪ್ರಿಂಟೆಡ್ ಹಾಂ ಬಟ್ಟೆ ಈ ಬಟ್ಟೆ ನಾವೇ ಒಗೆದು ತೊಗೊಂಡ್ಬಂದು ಕೊಡ್ತೀವಿ ಅಥವಾ ನಿಮ್ಮ ಕಡೆ ಸಿಗುತ್ತಾ ಅಂದರೆ ಓಕೆ ಒಂದೇ ಕಲರ್ ಇರಬೇಕು ಚೆನ್ನಾಗಿರೋ ಕಲರ್ ಇಲ್ಲ ಸೈಜ್ ಹೆಚ್ಚು ಕಮ್ಮಿ ಇದೆ ಮುನ್ನೂರು ಒಂದೇ ಕಲರು ಸೈಜ್ ಹೆಚ್ಚು ಕಮ್ಮಿ ಇರುತ್ತೆ ಕೊಡ್ತೀನಿ ನಾನು ಲಿಸ್ಟು ಎಕ್ಸ್ ಎಷ್ಟು ಎಲ್ ಎಷ್ಟು ಎಕ್ಸ್ ಎಲ್ ಎಷ್ಟು ಎಕ್ಸ್ ಎಸ್ ಎಮ್ ಯಾವ್ಯಾವುದು ಎಷ್ಟು ಬೇಕು ಅಂಥೇಳಿ ನಿಮಗೆ ಲಿಸ್ಟ್ ಕೊಡ್ತೀನಿ ನಾನು ಬಟ್ ಅದೇ ಸ್ವಲ್ಪ ಹೆಚ್ಚು ಕಮ್ಮಿ ಸೈಜ್ಲ್ಲೀ ಅಮೌಂಟ್ ಒಂದು ಸ್ವಲ್ಪ ನೋಡ್ಕೊಂಡು ಬಿಟ್ಟು ಹೊಲ್ಕೊಡ್ಬೇಕಿತ್ತು ನಮಗೆ ಇಲ್ಲ ಇಲ್ಲ ಹಂಗಿರೋಲ್ಲ ಎಕ್ಸು ಎಲ್ಲು ಎಕ್ಸೆಲು ಎಮ್ ಎಸ್ ಇಷ್ಟು ಅದು ಯಾವ್ದು ಯಾವ್ದು ಎಷ್ಟು ಎಷ್ಟು ಬೇಕಂತ ಕೊಡ್ತೀನಿ ನಿಮ್ಗೆ ಸೈಜ್ ಲಿಸ್ಟ್ ಕೊಡ್ತೀನಿ ನಾನು ಆ ಸೈಜ್ಲ್ಲೀ ಹೊಲ್ದು ಬಿಟ್ಟು ಕೊಡ್ಬೇಕು ಹಾಂ ಹಾಂ ಇಲ್ಲ ಇಲ್ಲ ಓನ್ಲಿ ಓನ್ಲಿ ಶರ್ಟ್ಸ್ ಅಷ್ಟೇ ಇಲ್ಲ ಇಲ್ಲ ಓನ್ಲಿ ಟೀ ಶರ್ಟ್ಸ್ ಅಷ್ಟೇ ಹಾಂ ಸರಿ ಬರ್ತೀರಾ ನಾಡಿದ್ದು